ಬ ಮನೆಯಲ್ಲಿ ಬಟ್ಟೆ ತೊಳೆಯುವುದನ್ನು ನಾವು ಮಾಡುವ ಮೂಲಕ ನಾವೇನಂದ್ರೆ ಮನೆಯಲ್ಲಿ ಎಲ್ಲ ಬಟ್ಟೆಗಳನ್ನು ಜಮಾ ಮಾಡುತ್ತ ಅವುಗಳನ್ನು ಹೊರಗಡೆ ತೊಟ್ಟಿ ತೊಳೆಯುವ ಕಟ್ಟೆಯಲ್ಲಿ ಒಯ್ದು ಅವುಗಳನ್ನು ಜಮಾ ಮಾಡಿ ಒಂದು ಬಕಿಟ್ ನೀರಿನಲ್ಲಿ ಎಲ್ಲ ನೆನೆಸುವ ಮೂಲಕ ನೆನೆದ ಕೆಲವೊಂದು ನೆನೆದು ಸಮಯದ ನಂತರ ಅವನ್ನೇನಂದ್ರೆ ನಾವು ಸೋಪ್ ಹಚ್ಚಿ ಅಥವಾ ಸೋಪಿನ ಪೌಡ್ರ್ನಲ್ಲಿ ಮತ್ತು ನೆನೆಸಿಬಿಟ್ಟು ಅವುಗಳನ್ನು ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತಿವಿ ಆ ನಂತರ ನಾವೂ ಯ ಮಹಾ ವಜ್ಜೆಯಾದಂಥ ಅಥವ ದೊಡ್ಡ ದೊಡ್ಡ ಬಟ್ಟಿಗಳನ್ನೆನದ ವಾಷಿಂಗ್ ಮಶಿನ್ನಲ್ಲಿ ಹಾಕಿ ಅವಕ್ಕೆ ಬೇಕಾದಂಥ ಒಂದು ರಾಸಾಯನಿಕ ಸೋಪುಗಳು ಮತ್ತು ಸೊ ರಾಸಾಯನಿಕ ಪೌಡ್ರುಗಳು ಇದಾವೆ ಲಿಕ್ವಿಡ್ಗಳನ್ನು ಹಾಕುವ ಮೂಲಕ ನಾವೇನೋದಂದ್ರೆ ಬಟ್ಟೆಗಳನ್ನು ಕ್ಲೀನ್ ಆಗಲಿಕ್ಕೆ ಒಂದು ಎಲ್ಲ ಸೌಲತ್ಗಳನ್ನು ಒದಗಿಸಿ ವಾಷಿಂಗ್ ಮಿಶಿನ್ಗಿಂತ ಹಾಸಿಗೆ ಮತ್ತು ತಲೆದಿಂಬು ಇನ್ನಿತರ ಅನೇಕ ಭಾಳ ವಜ್ಜೆ ಇರುವಂಥ ಹಾಸಿಗೆಗಳನ್ನ ಅನ್ನೋದು ವಾಷಿಂಗ್ ಮಿಷಿನ್ಲಿಂತ ತೊಳಿತೀವಿ ಆದರೆ ಇವು ಹಗುರವಾದಂಥ ಬಟ್ಟೆಗಳೇನದ ಕೈಲಿಂದ ಮನೆ ಒಂದು ನಳದ ಹಿಂಭಾಗದಲ್ಲಿ ಒಂದು ತೊಳೆಯುವ ಕಟ್ಟೆಯ ಮೂಲಕ ಬಟ್ಟೆಗಳನ್ನು ಕ್ಲೀನ್ ಮಾಡ್ತಿವಿ ಅದರಲ್ಲಿ ಅ ನಮ್ಮಲ್ಲಿ ಏನದಂದರೆ ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಮೊದಲೆ ನೀರಿನ ಕೊರತೆಯಿರೋದ್ರಿಂದ ನೀರನ್ನು ಏನು ಅಂದರೆ ಮಿತವಾಗಿ ಬಳಸಿ ಅವನ್ನು ಒಂದು ಬಕೇಟ್ನಲ್ಲಿಗೆ ಎಷ್ಟು ಬಟ್ಟೆಗಳು ಆಗ್ತವೆ ಅಷ್ಟು ಬಟ್ಟೆಗಳನ್ನು ತೊಳಿಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಯಾಕಂದರೆ ನಮ್ಮಲ್ಲಿ ನೀರಿನ ಕೊರತೆಯಿರೋದು ಇಂದ ನೀರಿನ ಮಿತವ್ಯಯವಾಗಿ ಬಳಸಿ ಎಲ್ಲರಿಗೆ ಒಂದು ಮುಟ್ಟಿಸುವ ಮೂಲಕ ನಾವೇನದ ಆ ಬಟ್ಟೆಗಳನ್ನು ತೊಳೆಯುವ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ಇನ್ನೊಂದು ಏನಂದರೆ ನಾವು ಒಣಗಿಸಲು ಸಹಿತ ನಮ್ಗೆ ಮಾಳಿಗೆ ಮ್ಯಾಲೆ ನಮ್ಮಲ್ಲಿ ಶಾಖ ಜಾಸ್ತಿ ಬಿಸಿಲು ತಾಪಮಾನ ಇರೋದ್ರಿಂದ ಮಾಳಿಗೆ ಮ್ಯಾಲೆ ಹಾಕಿದ್ರೆ ಒಂದೂ ಗಂಟೆಯಲ್ಲಿ ಅವೆಲ್ಲದು ಒಣಗಿ ಏಕ್ ದಮ್ ಒಣಗಿ ಬಿಡ್ತವೆ ಇನ್ನು ಮತ್ತು ಆಮೇಲೆ ಒಣಗಿಸುವಂಥಾ ಕೊರತೆನು ನಮ್ಮಲ್ಲಿರುವುದಿಲ್ಲ ಯಾಕಂದರೆ ನೀರಿನಿಂದ ನೀರನ್ನ ಮಿತವಾಗಿ ಬಳಸು ಬಳಸಿ ಮತ್ತು ನಮ್ಮಲ್ಲಿಗೆ ಎಲ್ಲರಿಗೆ ಒಂದು ಜನರಿಗೆ ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತಿವಿ ಇದರಿಂದ ನಮಗೆ ಬಹಳ ಸರಳ ಮತ್ತು ಎಕ್ಸರ್ಸೈಜ್ನು ಆಗ್ತದೆ ಆಮೇಲೆ ಏನಾರಂದ್ರೆ ಬಟ್ಟೆ ಕ್ಲೀನ್ ಆಗ್ತಾವೆ ಆಮೇಲೆ ನಾವು ಬಟ್ಟೆ ತೊಳೆಯೋದರಿಂದ ಒಳ್ಳೇ ಸ್ವಚ್ಛವಾಗಿ ಮತ್ತು ಅವನ್ನ ಒಣಗಿಸಿ ಮ ಇಟ್ಟಲ್ಲಿ ಚೆನ್ನಾಗಿ ಅವನ್ನು ಮಡಿಚಿ ನಾವು ಮನೆಯಾಗೆ ಇಟ್ರೆ ಒಳ್ಳೆ ಇಸ್ತ್ರಿ ಸಹಿತ ಮಾಡೋದೆ ಎತ್ತಂಗಿಲ್ಲ ಆ ಟೈಪು ನಾವು ಬಹಳ ಶುದ್ಧವಾಗಿ ಬಟ್ಟೆಗಳನ್ನು ತೊಳಿತಿವಿ ನಮ್ಮ ಬಟ್ಟೆಗಳನ್ನು ನಾವೇ ನಮ್ಮ ಮನೆಯಲ್ಲಿ ಕ್ಲೀನ್ ಮಾಡ್ಕೊತಿವಿ ಮತ್ತು ಬೇರೆ ಅವರಿಗೆ ನಾವು ಯಾವುದೇ ಈಗ ಹಾಕೋದಿಲ್ಲ ನಾವು ಇದರಿಂದ ನಮ್ಮ ಬಟ್ಟೆಗಳನ್ನು ಏನಿದೆ ನಾವೇ ಶುಭ್ರತೆಯಿಂದ ಕಾಪಾಡ್ಕೊಂಡು ಅವು ನೆನದಂಥ ಒಳ್ಳೇ ಈ ಮಿತ ನೀರಿನಲ್ಲಿ ಹಿತವಾಗಿ ಬಟ್ಟೆಗಳನ್ನು ತೊಳೆಯುವಂಥ ಕೆಲಸ ನಾವು ಮಾಡ್ಕೋಳ್ತಿವಿ ಇದರಿಂದ ಜನರಿಗೆ ಇದೆ ಸಂದೇಶವನ್ನು ನಾವು ಹೇಳ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ರೀತಿ ನಾವು ಎಲ್ಲರು ಮಾಡಿದರೆ ಮತ್ತು ನೀರಿನ ಕೊರತೆನು ನೀಗಿಸ್ಬೌದು ಬಟ್ ನಮ್ಮ ಬಟ್ಟೆಗಳನ್ನು ನಾವು ಸ್ವಚ್ಛಗೊಳಿಸಬಹುದು ಆಮೇಲೆ ಉಳಿದಂಥ ಸಮ ಪಾಲನ್ನು ಬೇರೆಯವರಿಗು ಸಹಿತ ಒದಗಿಸುವಂಥ ವ್ಯವಸ್ಥೆ ಆಗ್ತದೆ ಎಲ್ಲರು ಇರೋದ್ರಿಂದ ತಿಳಿದು ಅದರಂತೆ ಪಾಲನೆ ಮಾಡಿದರೆ ಭಾಳ ಒಳ್ಳೆಯ ಕೆಲಸ ಆಗ್ತದೆ ಇದರಿಂದ ನಮ್ಮ ನಾಡು ನಾಡಿಗಾಗಿ ಒಂದು ನಮ್ಮ ಜಿಲ್ಲೆಗಾಗಿ ಈ ಈ ಭಾಗಕ್ಕೆ ನೀರಿನ ಕೊರತೆಯಿರುವುದರಿಂದ ಎಲ್ಲರು ಈ ಮಿತವ್ಯಯ ಒಂದು ಕೆಲ್ಸ ಮಾಡಿದರೆ ನಮ್ಮ ಜನರಿಗೆ ಎಲ್ಲರಿಗೆ ನೀರು ಮುಟ್ಟಿಸ್ವಂತ ಕೆಲಸ ಆಗ್ತದೆ ನಾವು ಹೆಚ್ಚು ವ್ಯಯ ಮಾಡೋದ್ರಲಿಂತ ಇಲ್ಲಿರುವ ಜನರಿಗೆ ಮೊದಲೇ ನೀರಿನ ಕೊರತೆ ಇರುವುದರಿಂದ ಆ ಒಂದು ಜನರ ಹಸಿವು ನೀಗಿಸಲು ಒಂದು ಹಸಿವಿನ ತಾಪಮಾನದಲ್ಲಿ ಅವರು ದೂಡ್ದಂಗೆ ಆಗ್ತದೆ ನಾವು ಮಿತವ್ಯಯ ನೀರುಗಳನ್ ಬಳಸಿ ಬಟ್ಟೆಗಳನ್ನು ತೊಳೆಯೋದ್ರಿಂದ ಆ ಜನರಿಗೆ ಒಂದು ನೀರಿನ ಅವಕಾಶವನ್ನು ಒದಗಿಸಿ ಎಲ್ಲರು ಸುಖ ಜೀವನ ಸಾಗಿಸಲು ಅನುಕೂಲವಾಗುತ್ತದೆ